ಹಲೋ ಹಲೋ ಯಾರು ಮಾತಾಡ್ತಾ ಇರೋದು ಹೌದಾ

ಹೌದಾ ಹಾಂ ಹೇಳಿ

ಯಾವ ಥರ ಪ್ರೋಬ್ಲಮ್ ಆಗಿದೆ ಇಲ್ಲ ನಾನು ಅವ್ರಿಗೆ ಹೇಳಿದ್ದೆನಲ್ವಾ ಕೆಲಸದವ್ರ್ಗೆಲ್ಲ ಹೇಳಿದ್ದೆ ನಾನು ಎಲ್ಲ ಕ್ಲೀನ್ ಇಲ್ಲ ನಾವು ಪ್ರತಿ ವಾರನು ಸ್ವಚ್ಚಗೊಳಿಸಲು ಹೇಳಿದ್ದೆವಲ್ವಾ ಹಾಂ ಹೌದಾ ಇಲ್ಲವಲ್ಲ ನಾವು ಹೇಳಿದ್ದೆ ನಾನು ಕೆಲಸದವ್ರಿಗೆಲ್ಲ ಹೇಳಿ ಸ್ವಚ್ಛಗೊಳಿಸಲೆಲ್ಲ ಹೇಳಿದ್ದೆ ನಾನು ನಾನು ನೋಡ್ತೀನಿ

ಹ್ಞೂ ಹಾಂ ಸರಿ ನೋಡ್ತೀವಿ ನಾವು ಹೋಗಿಬಿಟ್ಟು ಕೆಲಸದವ್ರ್ಗು ಹೇಳ್ತೀನಿ ಇನ್ನೊಂದು ಸಲ ಹೇಳಿಬಿಟ್ಟು ಆ ಟ್ಯಾಂಕ್ ಎಲ್ಲ ಸ್ವಚ್ಛಗೊಳಿಸಲು ಹೇಳ್ತೀನಿ ನಾನು ಆಂ ಹೌದು ಹೌದು ಹಾಂ ನನಗೆ ಗೊತ್ತಾಯಿತು ಆ ವಿಷಯ ಏನಂತ ಗೊತ್ತಾಯಿತು ನಾನು ಅವರು ಕೆಲಸದವ್ರ್ಗೆ ಮತ್ತೊಮ್ಮೆ ಹೇಳಿ ನಾನು ಇದೆಲ್ಲ ಟ್ಯಾಂಕ್ ಎಲ್ಲ ನೀರಿನ ಟ್ಯಾಂಕ್ ಎಲ್ಲ ಸ್ವಚ್ಛಗೊಳಿಸಲು ನಾನು ಹೇಳ್ತೀನಿ ಮತ್ತೆ ನಾನೇ ಮುಂದೆ ಇದ್ದು ನೋಡ್ತೀನಿ ಅದು ಏನು ವಿಷಯ ಅಂತಂದ್ಬಿಟ್ಟು ಫಸ್ಟು ತಿಳ್ಕೊತೀನಿ ಮಾಹಿತಿ ತಗೊತೀನಿ ಅದ್ರ ಬಗ್ಗೆ ಆ ಮಾಹಿತಿ ಎಲ್ಲ ತಗೊಂಡಮೇಲೆ ನಾವು ಅದು ಏನಾಗಿದೆ ಎಲ್ಲಿ ಇದಾಗಿದೆ ಅಂತಂದ್ಬಿಟ್ಟು ಮತ್ತು ಫುಲ್ಲು ರಿಪೇರಿ ಎಲ್ಲ ಮಾಡಿಸಿ ನಿಮಗೆ ಅನುಕೂಲ ಮಾಡ್ಕೊಡ್ತಿವಿ ಅಮ್ಮ ನೀವೇನು ಯೋಚನೆ ಮಾಡಬೇಡಿ ಹಾಂ ಯೋಚನೆ ಮಾಡಬೇಡಿ ನಾವು ಮಾಡ್ಕೊಡ್ತೀವಿ ಈ ವಿಷಯದಲ್ಲಿ ಹಾಂ ಹಾಂ ಸರಿನಮ್ಮ ಓಕೆ